ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಎನ್ನುವಂತಹ ಒಂದು ಸ್ಲೋಗನ್ನ ಜೊತೆಗೆ ಕರ್ನಾಟಕದಲ್ಲಿ ಅದೆಷ್ಟೋ ಜನಪದ ಕಲೆಗಳು ಪಾರಂಪರಿಕ ಸಂಸ್ಕೃತಿಗಳನ್ನು ಸಾರುವ ಅದೆಷ್ಟೋ ಸಂಸ್ಕೃತಿಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಅದಕ್ಕೆ ಮೂಲ ಕಾರಣ ಆ ಜನಪದ ಕಲಾವಿದರು ಜನಪದ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಥವಾ ಅದಕ್ಕೆ ಒತ್ತು ಕೊಡುವಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಸೌತ್ ಝೋನ್ ಕಲ್ಚರಲ್ ಸೆಂಟರ್ ಆಗಿರ್ಬೋದು ಮಿನಿಶ್ಟ್ರಿ ಆಫ್ ಕಲ್ಚರ್ ಆಗಿರ್ಬೋದು ನಮ್ಮ ಸಂಸ್ಕೃತಿಗಳನ್ನು ಸಾರುವ ಈ ಜನಪದ ಕುಣಿತಗಳಿಗೆ ಅದೆಷ್ಟೋ ಒತ್ತು ಕೊಡುವ ನಿಟ್ಟಿನಲ್ಲಿ ತುಂಬ ಅವಕಾಶಗಳು ಕೊಡ್ತಾಯಿದೆ ಈಗ ನಮ್ಮ ಉಡುಪಿ ಜಿಲ್ಲೆ ಅಂತ ತಗೊಂಡ್ರೆ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ ಪಾರಂಪರಿಕ ಕಣಗಿಲೆ ಇವತ್ತಿಗೂ ಉಡುಪಿ ಜಿಲ್ಲೆಯ ಮಟ್ಟು ಗ್ರಾಮದಲ್ಲಿ ನಡೀತಾ ಇದೆ ಆ ನಡೆಯುವ ಸಂದರ್ಭದಲ್ಲಿ ಆ ಪ್ರತಿ ಒಂದು ಮನೆಯವರು ಆ ಕಂಗಿಲು ಕುಣಿತದವರನ್ನ ಅವ್ರಿಗೆ ಮನೆಗೆ ಕರೆಸಿ ಅಲ್ಲಿ ಕಾಣಿಕೆ ಅಕ್ಕಿ ತೆಂಗಿನಕಾಯಿ ಕೊಟ್ಟು ತುಂಬ ಗೌರವದಿಂದ ಆ ಕೊರಗಜ್ಜನ ಸೇವೆಯನ್ನ ಮಾಡ್ತಾರೆ ಸೊ ಇಡೀ ಊರಿಗೆ ಊರೇ ಅದನ್ನು ತಲೆ ಬಾಗಿ ಅದನ್ನು ಒಪ್ಪಿಕೊಂಡಿದ್ದಾರೆ ಸೊ ಜನಗಳು ಕೂಡ ಅದನ್ನ ತುಂಬ ಗೌರವಿಸೋದ್ರಿಂದ ಆ ಕಲೆ ಉಳ್ಕೊಂಡಿದೆ ಈಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದರೆ ಅಷ್ಟಮಿ ಮತ್ತು ದಸರಾ ಅಥವಾ ಗಣೇಶ ಅಬ್ಬ ಸಂದರ್ಭದಲ್ಲಿ ಹುಲಿ ವೇಷಗಳು ಇವತ್ತಿಗೂ ಪಾರಂಪರಿಕವಾಗಿ ತುಂಬ ಅದ್ಭುತವಾಗಿ ಬೇರೆ ಬೇರೇ ತಂಡಗಳು ಮಾಡಿದರು ಅದನ್ನು ಜನ ತುಂಬ ಗೌರವಯುತವಾಗಿ ನೋಡ್ಕೊಳ್ಳೋದ್ರಿಂದ ಆ ಸಂಸ್ಕೃತಿ ಉಳ್ಕೊ ಉಳ್ಕೊಂಡಿದೆ ಈಗ ಮಂಡ್ಯದಲ್ಲಿ ನಡಿಯುವಂತಹ ಕೀಲಾರ ಗ್ರಾಮದ ಪೂಜಾ ಕುಣಿತ ಆಗಿರ್ಬೋದು ರಂಗ ಕುಣಿತ ಆಗಿರ್ಬೋದು ಪಟ್ಟದ ಕುಣಿತ ಆಗಿರ್ಬೋದು ಇದಕ್ಕೆಲ್ಲ ಅಲ್ಲಿಯ ಜನ ತುಂಬ ಒತ್ತು ಕೊಟ್ಟು ಅದನ್ನು ತುಂಬ ಶ್ರದ್ಧೆಯಿಂದ ಪಾರಂಪರಿಕವಾಗಿ ಮಾಡ್ಕೊಂಡ್ಬಂದಿದ್ದಾರೆ ಈಗಾ ಚಿಕ್ಮಗ್ಳೂರು ಜಿಲ್ಲೆಯಲ್ಲಿ ನಡಿಯುವಂತಹ ವೀರಗಾಸೆ ಕುಣಿತ ಆಗಿರ್ಬೋದು ಚಾಮ್ರಾಜನಗರ ಜಿಲ್ಲೆಯಲ್ಲಿ ನಡೆಯುವಂಥ ಮಲೆ ಮಹದೇಶ್ವರನ ಭಕ್ತರು ಮಾಡುವಂತಹ ಕಂಸಾಳೆ ಕುಣಿತ ಆಗಿರ್ಬೋದು ಅಲ್ಲದೇ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಮಾಡುವಂತಹ ಕರಗ ಕುಣಿತ ಆಗಿರ್ಬೋದು ಅಥವಾ ಉಡುಪಿಯ ಮರಾಠಿ ನಾಯಕ್ರು ಮಾಡುವಂತಹ ಗುಮ್ಮಟಿ ಅಥವಾ ಔಂದರಾಯನ ಓಲಗ ಆಗಿರ್ಬೋದು ಬೇರೆ ಬೇರೆ ಕುಣಿತಗಳಿಗೆ ಅಲ್ಲಿಯ ಭೌಗೋಳಿಕ ಸೊಗಡನ್ನು ಸಾರುವಂತಹ ಒಂದಿಷ್ಟು ಸಂಸ್ಕೃತಿಯನ್ನು ಇವತ್ತಿಗೂ ಉಳ್ಸ್ಕೊಂಡು ಬಂದಿದ್ದಾರೆ ಅಲ್ಲದೆ ನಮ್ಮ ಮಂಡ್ಯದ ಮೈಸೂರಿನ ನಗಾರಿ ಆಗಿರ್ಬೋದು ಅಥವಾ ಉತ್ತರ ಕನ್ನಡದ ಜಗ್ಗಳಿಗೆ ಆಗಿರ್ಬೋದು ಅಲ್ಲದೆ ಈಗ ಎಷ್ಟು ಹೊತ್ತು ಕೊಟ್ಟಿದ್ದಾರೆಂದ್ರೆ ಒಬ್ಬ ಮಂಜಮ್ಮ ಜೋಗತಿ ಅನ್ನುವಂತಹ ಕಲಾವಿದೆ ಪದ್ಮಶ್ರೀ ಪಡೆದುಕೊಳ್ಳುವಂತ ಮಟ್ಟಿಗೆ ನಮ್ಮ ಸಂಸ್ಕೃತಿ ತುಂಬ ಬೆಳೆದಿದೆ ಸೊ ಒಂದು ಮಂಗಳಮುಖಿಯರೇ ಸೇರಿ ಒಂದು ಜೋಗತಿ ನಿತ್ಯ ಎನ್ನುವಂತಹ ತಂಡವನ್ನು ನಮ್ಮ ನಮ್ಮ ರಾಜ್ಯದಲ್ಲಿ ಕಟ್ಟಿಕೊಂಡು ಇದೀಗ ಮಂಜಮ್ಮನವರಿಗೆ ಸಂಸ್ಕೃತಿಯಿಂದಲೇ ಒಂದು ಪದ್ಮಶ್ರೀ ಬಂದದ್ದು ಇಡೀ ಜನಪದ ಕಲಾವಿದರಿಗೆ ತಂದ ಸಿಕ್ಕಿದ್ದಂತಹ ಒಂದು ದೊಡ್ಡ ಗೌರವ ಆದ್ದರಿಂದ ಉಡ್ಪಿಯ ಕರ್ನಾಟಕದ ನಾನು ಮೊದಲೇ ಹೇಳಿದಾಗೆ ಒಂದು ರಾಜ್ಯ ಹಲವು ಜಗತ್ತು ಬೇರೆ ಬೇರೇ ಜಗತ್ತನ್ನ ನಾವು ಕರ್ನಾಟಕದಲ್ಲಿ ಕಾಣ್ಬೋದು ಕರ್ನಾಟಕದ ಸಂಸ್ಕೃತಿಗೆ ಅಲ್ಲಿ ಕಾಣ್ಬೋದು ಆದ್ದರಿಂದ ಉಡುಪಿ ಇಡೀ ಕರ್ನಾಟಕದ ಜನತೆ ಅದನ್ನು ಉಳಿಸುವ ನಿಟ್ಟಿನಲ್ಲಿ ತುಂಬ ಅದ್ಭುತವನ್ನು ಕೆಲಸ ಮಾಡ್ತಾಯಿದ್ದಾರೆ ಈಗ ಸ್ ಜನಪದ ಕ್ರೀಡೆಗಳಾದಂತಹ ಕಂಬಳ ಆಗಿರ್ಬೋದು ಜನಪದ ಕಂಬಳ ಉಡುಪಿ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿರದೆ ಇತ್ತೀಚೆಗೆ ಬೆಂಗಳೂರಿನ ನಮ್ಮ ರಾಜ್ಯದ ರಾಜಧಾನಿ ಬೆಂಗ್ಳೂರಿನಲ್ಲೂ ಕೂಡ ಈ ಕಂಬಳ ಏರ್ಪಡಿಸಿ ಉಡುಪಿ ದಕ್ಷಿಣ ಕನ್ನಡದ ತುಳುನಾಡಿನ ಈ ಕಂಬಳ ಸಂಸ್ಕೃತಿಯನ್ನು ಮೀರಿಸುವಲ್ಲಿ ಬೆಂಗ್ಳೂರು ಕೂಡ ಒಂದು ದೊಡ್ಡ ಪ್ರಯತ್ನ ಮಾಡಿತು ಅದಕ್ಕೂ ಕೂಡ ನಾವು ತರೆ ಬ ತಲೆ ಬಾಗಲೇಬೇಕು ಅಲ್ಲದೆ ಉಡುಪಿ ಜಿಲ್ಲೆಯಲ್ಲಿ ತುಂಬ ಕಡೆ ನಡೆಯುವಂಥ ಹಗ್ಗ ಜಗ್ಗಾಟಕ್ಕೂ ಕೂಡ ಬೇರೆ ಬೇರೆ ಸಂಸ್ಥೆಗಳು ಉತ್ತಮವಾದಂತಹ ಹೊಸ ಹೊಸ ತಂಡ ಕಟ್ಟಿಕೊಂಡು ಹಗ್ಗ ಜಗ್ಗಾಟದಲ್ಲೂ ಕೂಡ ಅವರು ಸಾಗಿಸ್ತ ಇದ್ದಾರೆ ಆದ್ದರಿಂದ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಎನ್ನುವಂಥದ್ದಕ್ಕೆ ಒಂದು ನಮ್ಮ ಕರ್ನಾಟಕ ದೊಡ್ಡ ವೇದಿಕೆ ಕರ್ನಾಟಕದ ಸಂಸ್ಕೃತಿ ಕರ್ನಾಟಕದ ಪರಂಪರೆ ಉತ್ತಮವಾದ ವೇದಿಕೆ ಆಗ್ತದೆ ಅನ್ನುವಂಥ ಮಟ್ಟಿನಲ್ಲಿ ನಾವು ಕರ್ನಾಟಕದ ಜನತೆ ನಾವು ಶ್ರೇಷ್ಠರು ಅಂತ ಹೇಳಲಿಕ್ಕೆ ಬಯಸ್ತೇನೆ